ಕರ್ನಾಟಕ ರಾಜ್ಯದ ಮಾರುಕಟ್ಟೆಯೆಂದರೆ ಅದಕ್ಕೂ ಅದರಲ್ಲಿ ವಿವಿಧ ಭಾಗಗಳಲ್ಲಿ ವಿವಿಧ ರೀತಿಯ ಮಾರುಕಟ್ಟೆಗಳನ್ನು ನೇಮಿಸಿಕೊಳ್ಳುತ್ತಾರೆ ಹಾಗೆಯೇ ಅದೇ ರೀತಿ ಅದೇ ಭಾಗಗಳಿಲ್ಲಿ ಅದರದ್ದೇ ಆದಂತಹ ಒಂದು ವಿಶೇಷ ನೈಪುಣ್ಯತೆಯನ್ನು ಹೊಂದಿರುತ್ತದೆ ಹಾಗೇ ಹಾಗೇ ಎಲ್ಲ ವಿಧವಾದ ಒಂದು ಬೆಲೆಗಳನ್ನು ಏರಿಕೆ ಮಾಡಿ ರೈತರಿಗೆ ಅನುಕೂಲವಾಗುವಂತೆ ಬೆಲೆಗಳನ್ನು ಏರಿಕೆ ಮಾಡಿ ರೈತರಿಗೆ ಅನ್ನು ನ್ಯಾಯವನ್ನು ಒದಗಿಸಿಕೊಡ್ತರೆ ಮಾರುಕಟ್ಟೆ ಬೆಲೆಗೆ ಒಂದು ಒಂದು ಹೆಸರು ಚೆನ್ನಾಗಿ ಇರುತ್ತದೆ ಹಾಗೆಯೇ ಕೌಶಲ್ಯ ಅಭಿವೃದ್ಧಿಗಳು ಅಷ್ಟೇನೆ ಅದನ್ನು ಒಂದು ಉತ್ತಮವಾಗಿ ನಾವು ನಡೆಸಿಕೊಂಡಿದ್ದೇ ಆದರೆ ಒಳ್ಳೆಯ ಒಳ್ಳೆಯ ಕೌಶಲ್ಯ ರೇಷ್ಮೆ ಆಗಿರ್ಬೋದು ಈ ಥರಯೆಲ್ಲ ಕೌಶಲ್ಯ ಅಭಿವೃದ್ಧಿಗಳಲ್ಲೂ ಉತ್ತಮ ನೀಡ್ಬೌದು ಹಾಗೆಯೇ ಮತ್ತು ಇನ್ನೊಂದು ವಿಚಾರ ಏನುಂಟು ಹೇಳಿದರೆ ಬದಲಾವಣೆಗಳಲ್ಲಿ ವಿವಿಧ ರೀತಿ ಹೀಗೇ ರೈತರಿಗೆ ಬೆಲೆ ಏರಿಕೆ ಮಾಡಿ ಅವರಿಗೆ ಅವ್ರು ಬೆಳೆದಿರೋಂತಹ ವಸ್ತುಗಳಿಗೆ ಬೆಲೆ ಬೆಲೆನೂ ಕೊಟ್ಟು ಅವರಿಗೇ ಪ್ರಾಮು ಪ್ರಾಮುಖ್ಯತೆ ನೀಡಿದ್ದೇ ಆದರೆ ತುಂಬ ಉಪಯುಕ್ತವಾಗಿ ಈ ರೀತಿ ಬದಲಾವಣೆಗಳು ನಮ್ಮ ಒಂದು ಕೌಶಲ್ಯಗಳಿಂದ ಅಭಿವೃದ್ಧಿ ತರುತ್ತದೆ ಸಿಬ್ಬಂದಿ ಎಷ್ಟೇ ಇದ್ರೂ ಕೆಲಸ ಮಾಡುವವ್ರ ಮೇಲೆ ಅದು ಡಿಪೆಂಡ್ ಆಗಿರೋಂಥದ್ದರಿಂದ ಯಾವ ರೀತಿ ಮಾಡ್ಕೊಂಡು ಹೋದ್ರೂನು ಅದು ಒಂದು ಪರವಾಗಿಲ್ಲ